ದಿನಾಂಕ ಐದು ಆರು ಸಾವಿರದ ಒಂಬೈನೂರ ತೊಂಬತ್ತಾರು ಎಂಟು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಳು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂಬತ್ತು ಒಂಬತ್ತು ಸ್ ಎರಡು ಸಾವಿರದ ಎಂಟು ಹತ್ತು ಹತ್ತು ಎರಡು ಸಾವಿರದ ಹತ್ತು